ಅಲೋ ಮಯೂರ್ ಹೋಟೆಲ್ನವ್ರಾ ನಾನು ಬಿರಿಯಾನಿಗೆ ಆರ್ಡ್ರ್ ಮಾಡಿದ್ದೀನಲ್ಲ ಅದೇನು ನೀವು ಗೀ ರೈಸ್ದು ತರಿಸಿದ್ದು ಆಂ ಈಗ ನಮಗೆ ಮನೆಯಲ್ಲಿ ನೆಂಟರು ಬಂದಿದಾರೆ ನೀವೂ ತಪ್ಪು ಮಾಡಿದ್ಧಲ್ವಾ ನಿಮಗೆ ಹೇಳಿದ್ದೊಂದು ಮಾಡಿದ್ದೊಂದಾ ನೀವು ಹೀಗೆಲ್ಲಾ ಮಾಡಿದರೆ ನಿಮಗೆ ಅಲ್ಲಿ ಯಾರು ಇದುಗೊ ನಿಮಗೆ ಇದುಗೊ ಮಾಡ್ತಾರೆ ನಿಮಗೆ ಅಲ್ಲೀ ನು ಜನ ನಿಮಗೆ ತುಂಬುವ ಜನ ಬರ್ತಾರಾ ಹೀಗೆ ಎಲ್ಲ ನೀವು ತಪ್ಪು ತಪ್ಪು ಇದು ಮಾಡಿದರೆ ಸರಿಯಾಗೀ ಒಂದು ಅದನ್ನು ನೋಡಿ ನೀವು ಆರ್ಡ್ರ್ ಮಾಡಬೇಕಲ್ಲ ಮನೆಯಲ್ಲಿ ಊಟಕ್ಕೆ ಕಾಯ್ತಿದ್ದಾರೆ ನಮಗೆ ನೆಂಟರೆಲ್ಲ ಬಂದಿದಾರೆ ನೀವು ಹೀಗೆ ಎಲ್ಲ ಮಾಡಿದರೆ ನಾವು ಇನ್ನೊಮ್ಮೆ ಬರ್ತೇವಾ ನಮಗೆ ಇಲ್ಲದಿದ್ರೆ ಹಣವನ್ನು ವಾಪಸ್ ಕೊಡಿ ಹಣಾ ಹಿಂದಿರುಗಿಸಿಬಿಡಿ ನಾವು ಬೇರೆ ಕಡೆಗೆ ಹೋಗ್ತೇವೆ ಹೀಗೆಲ್ಲ ಮಾಡಿದರೆ ಇನ್ನೊಮ್ಮೆ ಬ ಇನ್ನೊಮ್ಮೆ ನಿಮ್ಮಲ್ಲಿಗೆ ಬರುವ ಹಾಗಿಲ್ಲ ಕೂಡಲೇ ನಮಗೆ ಹಣ ಬೇಕು ದಯಮಾಡಿ ನಮಗೆ ಹಣ ಯು ಹಿಂದಿರುಗ್ಸಿ ಕೊಡಿ